ನಮ್ಸ್ಕಾರ ಮೇಡಮ್ ಹಾಂ ಯ ನಾವು ನನ್ನ ಹೆಸರು ದಿವ್ಯಾ ಅಂತ ಹೇಳಿ ನಾವು ಗ್ರೀನ್ ಹೋಟ್ಲ್ ರೆಸಿಡೆನ್ಸಿ ಗ್ರೀನ್ ರೆಸಿಡೆನ್ಸಿ ಹೋಟ್ಲಿಂದ ನಮ್ಮ ಹತ್ತಿರ ಬೇರೆ ಬೇರೆ ಕುಕ್ಸ್ ಎಲ್ಲ ಇದ್ದಾರೆ ನಿಮ್ಮದು ತುಂಬ ಟ್ರೇಡಿಷ್ನಲ್ ತುಂಬ ಜನಪ್ರಿಯವಾಗಿದ್ದೀರ ಅಂತ ಕೇಳಪಟ್ಟೆ ನಿಮ್ಮದು ಹಾಂ ನೀವು ಮಾಡೋ ರಾಗಿರೊಟ್ಟಿನ ತುಂಬ ಜನ ಇಷ್ಟಪಟ್ಟು ತುಂಬ ಜನ ನನ್ಗೆ ಅದ್ರ ಬಗ್ಗೆ ಒಳ್ಳೆಯ ರಿವ್ಯೂ ಕೊಟ್ಟಿದ್ದಾರೆ ಸೊ ಅದಕ್ಕೆ ನೀವು ರಾಗಿರೊಟ್ಟಿ ರೆಸಿಪಿ ಹೇಗೆ ಮಾಡ್ತೀರ ಅದ್ರ್ ಜೊತೆಗೆ ಯಾವುದು ಪಲ್ಯ ಚಟ್ನಿ ಅಥ್ವಾ ಸಾಂಬಾರು ಏನು ಸರಿ ಹೊಂದುತ್ತೆ ಅಂತ ಕೇಳಕ್ಕೆ ಅಂತ ಹೇಳಿ ಬಂದಿದೀನಿ ಸೋ ನೀವು ಹೇಳ್ಬೋದಾ ರಾಗಿರೊಟ್ಟಿ ರೆಸಿಪಿನ

ಹ್ಞೂ ಹ್ಞೂ

ಹಾಂ ನಿಮ್ಮದು ಇಲ್ಲಿ ಹಿಟ್ಟು ಹಾಂ ಪ್ಯಾಕೆಟ್ ಇದು ಅಲ್ಲವಾ ನೀವೇ ಮಾಡ್ತೀರಾ ಹೌದಾ ಆ ಪ್ಯಾಕೆಟ್ಗಳು ಮಾರಕ್ಕೆ ಹಾಂ ನಾನು ಅದನ್ನೇ ಕೇಳಕ್ಕಂದು ಹಾಂ ಹೌದಾ ಹಾಂ ಅಡ್ಡಿಯಿಲ್ಲ ಬನ್ನಿ ಹ್ಞೂ ಹ್ಞೂ

ಹಾಂ ಹಾಂ ಹಿಟ್ಟು ಹಾಕ್ತೀರ ಹ್ಞೂ ಹ್ಞೂ

ಹ್ಞೂ ಹ್ಞೂ ಹಾಂ ಹಾಂ ಹಾಂ ಹಾಂ

ಹೌದಾ ಹಾಂ ಹ್ಞೂ ಹೌದಾ ಹಾಂ

ಹ್ಞೂ

ಹೌದಾ ನಾನು ಇದೇ ಮೊದಲು ನೋಡಿ ಬೆಳ್ಳುಳ್ಳಿ ಚಟ್ನಿ ಜೊತೆ ಮೊಸರು ಕೇಳ್ತಾ ಇರೋದ್ ಕಾಂಬಿನೇಷನು ಆದ್ದರಿಂದನೆ ಹೇಳ್ತಾರೆ ಅನಿಸುತ್ತೆ ಜನ ನಿಮ್ಮದು ತುಂಬ ರಾಗಿರೊಟ್ಟಿ ಚೆನ್ನಾಗಿರುತ್ತೆ ಅದು ಮಾಡೋದು ಅಂತ ಹೇಳಿ ಆಂ

ಮಾಡೋಲ್ಲ ಆಂ

ಹೌದು ಮೇಡಮ್ ಹ್ಞೂ ಹಾಂ ಹೌದಾ ಆಂ ಅದೇ ಮೇಡಮ್ ನಾವು ನಮ್ಮ ಹಾಂ ನಮ್ದು ಅದೇ ನಮ್ಮ ಹೋಟ್ಲಿಗೆ ಸಪ್ಲೈ ಮಾಡ್ತಿರದು ನಮ್ಮ ಹೋಟ್ಲಲ್ಲೂ ಇದೆ ಬೇರೆ ಬೇರೆ ವೆರೈಟೀಸು ಬಟ್ ರಾಗಿರೊಟ್ಟಿ ಬಂದೋರೆಲ್ಲ ತುಂಬ ಜನ ಬರೀ ಈ ಸಿಟಿಯಲ್ಲಿ ಲೀವ್ ಮಾಡೋರು ಬೇರೆ ಬೇರೆ ಕೇಳ್ತಾರೆ ಬಿಡಿ ಆದರೆ ಈ ಹಳ್ಳಿಯಿಂದ ಬಂದು ರಾಗಿರೊಟ್ಟಿ ಇಲ್ಲವಾ ಜೋಳದ ರೊಟ್ಟಿ ಇಲ್ಲವಾ ಅಂತ ಕೇಳ್ತಾರೆ ಆದ್ದರಿಂದ ರಾಗಿರೊಟ್ಟಿ ತುಂಬ ಆರೋಗ್ಯಕ್ಕೂ ಒಳ್ಳೇದು ಅಲ್ಲವಾ ಆದ್ದರಿಂದ ಕೇಳಿದೆ ನಿಮ್ಮ ಕಡೆ ತುಂಬ ಚೆನ್ನಾಗಿ ಮಾಡ್ತೀರ ಅಂತ ಸೋ ನಮ್ಮಲ್ಲಿ ನೀವು ಕುಕ್ಕಾಗಿ ಬಂದರೂ ಪ್ ಅದನ್ನೂ ನಾವು ಎಕ್ಸೆಪ್ಟ್ ಮಾಡ್ತಿವಿ ಒಪ್ಕೋಳ್ತೀವಿ ಅದಿಲ್ಲ ಅಂದರೆ ನಿಮ್ಮ ಸಪ್ಲೈ ಮಾಡಾದರೂ ಕಳಿಸ್ತೀರ ಅಂದರೆ ಹೆಂಗಾದರೂ ಅಡ್ಡಿಯಿಲ್ಲ ಮೇಡಮ್ ನಿಮಿಗೆ ನಾನು ಸ್ಯಾಲ್ರಿ ಅದ್ರ ಬಗ್ಗೆ ನಾನು ಸಂಬ್ಳದ ಬಗ್ಗೆ ಡೀಟೇಲಾಗಿ ಹೇಳ್ತಿನಿ ಮೇಡಮ್ ಫೋನ್ ಮಾಡ್ದಾಗ ಇನ್ನೊಂದು ಸರ್ತಿ

ಹೌದಾ ಹಾಂ ಖಂಡಿತ್ವಾಗ್ಲೂ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಹಾಂ ಧನ್ಯವಾದ